ಒಂದು ಸಾವಿರ ಏಳುನೂರು ಮೂರು ಸಾವಿರದ ಏಳುನೂರ ಐವತ್ತ್ಮೂರು ಏಳು ಸಾವಿರದ ಒಂಬೈನೂರ ನಲವತ್ತೈದು ಒಂದು ಸಾವಿರದ ಮೂರುನೂರ ಹದಿನೈದು ಐದು ಸಾವಿರದ ಒಂದು ನೂರ ಹದಿನೈದು